ನಾವು ಮಾಡೋ ಉದ್ಯೋಗದೊಳಗೆ ಎಲ್ಲರೂ ನಿರೀಕ್ಷಿಸುವುದೇನಂದ್ರೆ ಒಂದು ಒಳ್ಳೆಯ ಸಂಬಳ ಒಳ್ಳೇ ಮೇಲಿನ ಅಧಿಕಾರಿಗಳು ಮತ್ತು ಉದ್ಯೋಗದಲ್ಲಿ ಮುಂದಕ್ಕೆ ಇನ್ನೂ ಎತ್ತರಕ್ಕೆ ಹೋಗೋ ಅವಕಾಶ ನಮಗೆ ಸಿಗಬೇಕು ಅನ್ನೋದನ್ನು ಎಲ್ಲರೂ ನಿರೀಕ್ಷೆ ಮಾಡ್ತಿರ್ತೀವಿ ಮತ್ತು ಒಂದೊಂದು ಸಲ ಏನಾಗ್ತದೆ ಒಂದೇ ಥರ ಕೆಲಸ ನಾವು ಮಾಡ್ತಯಿದ್ರೂ ಒಂದು ಆಫೀಸಲ್ಲಿ ಈಗ ಹೆಣ್ಮಕ್ಳು ಗಂಡುಮಕ್ಳು ಎಲ್ಲ ಸೇರಿ ಕೆಲಸ ಮಾಡ್ತಾಯಿರ್ತಾರೆ ಎಲ್ಲರಿಗೂ ಒಂದೇ ಥರವಾದ್ ಸಂಬಲ ಸಿಗ್ತಾ ಇರೋಂಗಿಲ್ಲ ಆ ಗಂಡ್ಮಕ್ಳಿಗೇ ಬೇರೆ ಇರ್ತದೆ ಹೆಣ್ಮಕ್ಳಿಗೇ ಬೇರೆ ಇರ್ತದೆ ಆ ತಾರತಮ್ಯ ಸರಿ ಅಲ್ಲ ಎ ಎಂಥೆಂಥ ದೊಡ್ಡ ದೊಡ್ಡ ಕಂಪ್ನಿಯವನೂ ಕೂಡ ಲಿಂಗ ಭೇದ ಭಾವ ಅಂತ ಇದೆ ಈಗ ಏಕಂದ್ರೆ ಒಬ್ರು ಹೆಣ್ಣುಮಕ್ಳಿಗೇ ಈ ಗಂಡ್ಮಕ್ಳು ಎಷ್ಟು ಕೆಲಸ ಮಾಡ್ತಾರಲ್ಲ ಅಷ್ಟೇ ಕೆಲಸ ಮಾಡೋದು ಕೆಪಾಸಿಟಿ ಇವ್ರಿಗೂ ಇರ್ತದೆ ಹೆಣ್ಮಕ್ಳಿಗೆ ಆದ್ರೆ ಈ ಕಂಪ್ನಿಯವ್ರು ದೊಡ್ಡ ದೊಡ್ಡ ಕಂಪ್ನಿಯವ್ರನ್ನು ಅದನ್ನು ಲಕ್ಷಕ್ಕೆ ತಗೊಳೊಲ್ಲ ಆ ಹೆಣ್ಮಕ್ಳಿದಾರೆ ಬಿಡೋ ಅಂತ ಅವ್ರಿಗೆ ನೆಗ್ಲೆಕ್ಟ್ ಮಾಡ್ತಾರೆ ಎಲ್ಲೋ ಒಂದುಕಡೆ ಅವ್ರನ್ನು ಅಲಕ್ಷ್ಯ ಮಾಡಿ ಅವ್ರಿಗೆ ಕಡಿಮೆ ವೇತನ ಕೊಡೋದು ಹೀಗೆಲ್ಲ ಮಾಡ್ತಾರೆ ಈ ತಾರತಮ್ಯ ಯಾಕೆ ಮಾಡ್ತಾರೆ ಅನ್ನೋದು ನನ್ನ ಪ್ರಶ್ನೆ ಆ ತಾರತಮ್ಯ ಹೋಗ್ಬೇಕು ಇದನ್ನು ನಾವು ಫಸ್ಟ್ ನಿರೀಕ್ಷೆ ಮಾಡೋದು ಉದ್ಯೋಗದಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಕೆಲಸ ಮಾಡೋ ಹೆಣ್ಮಕ್ಳದು ಸುರಕ್ಷತೆ ಈ ಸುರಕ್ಷತೆ ವಿಚಾರ ಬಂದಾಗ ಈಗಿನ ಕಾಲ್ದೊಳ್ಗೆ ಎಲ್ಲಿ ಯಾರಿಂದ ಯಾವಾಗ ಹೆಣ್ಣು ಮಕ್ಳು ಶೋಷಣೆಗೆ ಒಳಗಾಗ್ತಾರೆ ಅಂತ ಹೇಳೋಕ್ ಬರೋದಿಲ್ಲ ಯಾಕಂದ್ರೆ ಈಗ ಎಲ್ಲ ಜಗತ್ತಿನೊಳಗೆ ಇದು ನಡಿತಾ ಇದೆ ಹೆಣ್ಮಕ್ಳು ಯಾವಾಗ ಹೊರಗಡೆ ಹೋಗ್ತಾ ಇದ್ದಾರೆ ಜಾಸ್ತಿ ಅವಾಗೆಲ್ಲ ಇಂಥ ಕೆಲಸಗಳು ನಡಿತಾ ಇದ್ದಾವೆ ಅವ್ರ್ನ ಶೋಷಣೆ ಮಾಡೋದು ಇವೆಲ್ಲಾ ಎಲ್ಲ ಹತ್ರವೂ ದೊಡ್ಡ ದೊಡ್ಡ ದೇಶದೊಳಗೂ ಇದ್ದಾವ ನಮ್ಮ ದೇಶದೊಳಗೂ ಇದೆ ಅದಕ್ಕೆ ನಾವು ಬಯ್ಸೋದೇನಂದ್ರೆ ಪ್ರತಿಯೊಬ್ಬ ಹೆಣ್ಮಕ್ಳೂ ಕೆಲ್ಸಕ್ಕೆ ಹೋಬೇಕಾದ್ರೆ ಅಲ್ಲಿ ಅವ್ರು ಉದ್ಯೋಗ ಮಾಡು ಅಂಥ ವಾತಾವರಣ ಸುರಕ್ಷಿತವಾಗಿರ್ಬೇಕು ಇದನ್ನು ಯಾರು ವಿಚಾರ ಮಾಡ್ಬೇಕಂದ್ರೆ ಅವ್ರು ಕೆಲಸ ಕೊಡ್ತಾರಲ್ಲ ಕೆಲಸ ಕೊಟ್ಟಂಥಾ ಮೇಲಿನ ಅಧಿಕಾರಿಗಳ್ ಇದ್ರ ಬಗ್ಗೆ ಜವಾಬ್ದಾರಿಯಿಂದ ನಡ್ಕೊಬೇಕು ಅವ್ರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ಅವ್ರನ್ನು ನೈಟ್ ಶಿಫ್ಟಿಗೆ ಹಾಕೋದಿರಲಿ ಕರ್ಕೊಂಬರೋದಿರಲಿ ಅವ್ರ ಒಯ್ದು ಆ ಕಡೆ ಬಿಡೋದಿರ್ಲಿ ಎಲ್ಲ ವಿಷಯದೊಳಗೂ ಅವರು ಸೇಫ್ಟಿ ಅನ್ನೋದನ್ನು ಸುರಕ್ಷತೆ ಅನ್ನೋದನ್ನು ಕಾಯ್ದುಕೊಳ್ಳೇ ಬೇಕಾಗ್ತದೆ ಈ ಅಂಶ ಯಾವಾಗೂ ಕೆಲಸ ಮಾಡೋ ಹೆಣ್ಮಕ್ಳು ಇದನ್ನು ಮುಂಚಿತವಾಗೀ ಯೋಚನೆ ಮಾಡೀ ಸೇರ್ಕೋಬೇಕು ಎಲ್ಲೆ ಕೆಲಸ ಹೋದ್ರೂ ಇದು ಈ ಮೇಲಿನ ಅಧಿಕಾರಿಗಳ್ ಕೈಯಲ್ಲೂ ಅದ ಯಾಕಂದ್ರೆ ಅವ್ರದ್ದು ಅಂಡ್ರ್ ಬರ್ತಾರಲ್ಲ ಕೆಲಸ ಮಾಡಲಿಕ್ಕೆ ಅವರೆಲ್ಲಾ ರೀತಿಯಿಂದಲೂ ಅವ್ರದ್ದು ಕಾಳಜಿ ತಗೊಳೋದು ಅವ್ರದ್ದು ಕರ್ತವ್ಯ ಅದ ಇದನ್ನು ಒದಗಿಸಿಕೊಡ್ಬೇಕು